ನಮಗೆ ಹಸು ಅಂದರೆ ತುಂಬ ಇಷ್ಟ ನಮ್ಮ ಮನೇಲಿ ಹಸು ಸಾಕ್ತೀವಿ ಯಾವಾಗಲೂ ಹಸು ಸಾಕ್ತೀವಿ ನಮ್ಗೆ ಹಸು ಅಂದರೆ ನಾವು ಹಸುನಲ್ಲೇ ನಾವು ಜೀವನನೂ ನಾವು ಅದ್ರಿಂದಲೇ ಮಾಡ್ತೀವಿ ಅದರಿಂದ ನಾವು ಹಸು ಹಸು ಸಾಕಬೇಕು ಹಸು ಸಾಕಿ ಅದು ತೆನೆ ಆಗಿ ಅದು ಕರು ಹಾಕುವಾಗ್ಲೂ ನಾವು ಡಾಕ್ಟ್ರು ಕರ್ಸೋಲ್ಲ ನಾವೇ ಅದನ್ನು ಕರು ಹಾಕುವಾಗ್ಲೂ ನಾವೇ ನೋಡ್ಕೊತೀವಿ ನೋಡಿಕೊಂಡು ಕರು ಹುಟ್ಟಿದ ತಕ್ಷಣ ಅದಕ್ಕೆ ಕಾಲಲ್ಲಿರೋ ಉಗುರೆಲ್ಲಾ ತೆಗಿತೀವಿ ಉಗುರೆಲ್ಲಾ ತೆಗೆದು ಹಸುಗೆ ಕರು ಎಲ್ಲ ಚೆನ್ನಾಗಿ ಸೀಟಿ ಅದನ್ನು ಒಂದು ಸೈಡಲ್ಲಿ ಅದಕ್ಕೆ ಬೆಚ್ಚಗೆ ಏನಾದರೂ ಹಾಸಿ ಚೀಲ ಹಾಸಿ ಮಲಗಿಸ್ತೀವಿ ಮಲಗಿಸಿ ಆಮೇಲೆ ಹಸುಯಿಂದ ಹಾಲು ಕರೆದು ಕೆಚ್ಚಲು ತೊಳೆದು ಹಾಲು ಕರೆದು ಆ ಹಾಲನ್ನು ಎರಡು ಗಂಟೆ ಟೈಮಿಗೆ ಒಂದು ಸರಿ ಅದಕ್ಕೆ ಹೊಟ್ಟೆ ತುಂಬ ಹಾಲು ಕುಡಿಸ್ತೀವಿ ಹಾಲು ಕುಡಿಸಿ ಅದು ಒಂದು ಸ್ವಲ್ಪ ಒಂದೆರಡು ಗಂಟೆ ಟೈಮು ಆ ಥರ ಆಗುತ್ತೆ ಅದೇನಾದರೂ ಸತ್ತೆ ಬೀಳಲಿಲ್ಲ ಅಂತಂದರೆ ನಾವು ತುಪ್ಪ ಹಾಕ್ತೀವಿ ತುಪ್ಪ ಕೊಡ್ತೀವಿ ಅದಕ್ಕೆ ಹಸುಗೆ ತಿನ್ನೋಕ್ಕೆ ಅದು ತುಪ್ಪ ತಿಂದು ಅದು ಸತ್ತೆ ಬೀಳುತ್ತೆ ಸತ್ತೆ ಬಿದ್ದಮೇಲೆ ಬಿಸ್ನೀರು ಕಾಯಿಸಿ ಅದಕ್ಕೆ ಮೈ ತೊಳಿತೀವಿ ಮೈ ತೊಳೆದು ಮೈ ತೊಳೆದು ಆಮೇಲೆ ಇರೋ ಹಾಲೆಲ್ಲಾ ಕರೀತೀವಿ ಅಂದರೆ ಅದರೊಳಗಡೆ ಹಾಲು ಬಿಟ್ಟರೆ ಬಾವು ಆಗುತ್ತೆ ಅನ್ನೋ ಇದರಲ್ಲಿ ಹಾಲೆಲ್ಲಾ ನೀಟಾಗಿ ಕರೆದು ಇಟ್ಗೊಂಡು ಕರುಗೆ ಎರಡು ಗಂಟೆ ಟೈಮ್ಗೆ ಒಂದೊಂದ್ಸರಿ ಕರೆದಿಟ್ಟಿರೋ ಹಾಲು ಕುಡಿಸ್ತೀವಿ ಅದು ಆದಮೇಲೆ ಒಂದು ಅದು ಒಂದು ನಾಲ್ಕು ಗಂಟೆ ಟೈಮ್ ಆರು ಗಂಟೆ ಟೈಮ್ ಆದಮೇಲೆ ಅದೇ ಸ್ವಂತವಾಗಿ ಎದ್ದು ಹಾಲು ಕುಡಿಯುತ್ತೆ ಆವಾಗ ಕರು ಹಿಡ್ದು ಹಾಲು ಕುಡಿಸ್ತೀವಿ ಹಸುಗೆ ಹಸುಗೆ ಆಮೇಲೆ ಹಸುಗೆ ಹಸಿ ಹುಲ್ಲೇನೂ ಹಾಕೋಲ್ಲ ನೆಲ್ಲುಲ್ಲು ಹಾಕ್ತೀವಿ ನೆಲ್ಲುಲ್ಲು ಹಾಕಿ ಅದು ಒಂದು ಮೂರು ದಿನ ಹಾಗೇ ನೆಲ್ಲುಲ್ಲು ಹಾಕ್ತಾ ಇರ್ತೀವಿ ಮೂರು ದಿನ ನೆಲ್ಲುಲ್ಲು ಹಾಕಿದ್ಮೇಲೆ ಅದಕ್ಕೆ ಮೂರು ದಿನ ನೆಲ್ಲುಲ್ಲು ಹಾಕಿ ಆಮೇಲೆ ಹಸಿ ಹುಲ್ಲು ಹಾಕ್ತೀವಿ ಹಸಿ ಹುಲ್ಲು ಹಾಕಿದ್ಮೇಲೆ ಒಂದು ವಾರ ಹತ್ತು ದಿನ ಬಿಟ್ಟು ಹಿಂಡಿ ಮತ್ತು ಬೂಸ ಈ ಥರ ಎಲ್ಲ ತಿಂಡಿ ಕೊಡ್ತೀವಿ ಅದಕ್ಕೆ ಪೀಡು ಮತ್ತು ಕಾಳುಗಳೆಲ್ಲಾ ಬೆರಕೆ ಕಾಳು ಥರ ಆಡಿಸಿ ಅದಕ್ಕೆ ತೆಂಗಿನ್ಕಾಯಿ ಆಡಿಸಿ ಹಾಲು ಇದಾಗಲಿ ಅಂತ ಅಂದ್ಬಿಟ್ಟು ಕೊಡ್ತೀವಿ ಹಸು ಕರು ಚೆನ್ನಾಗಿ ನೋಡ್ಕೊತೀವಿ ನೋಡಿಕೊಂಡ್ಮೇಲೆ ನಾವು ಮಾಮೂಲಿ ಅದರಿಂದ ಹಾಲು ಮನೆಗೆ ಪ್ರತಿಯೊಂದು ಹಾಲು ಮೊಸರು ಮಜ್ಜಿಗೆ ಎಲ್ಲದಕ್ಕೂ ಕಾಫಿ ಇದಕ್ಕೆಲ್ಲಾ ಹಾಲು ಉಪಯೋಗಿಸ್ತೀವಿ ನಮ್ಗೆ ಅದಕ್ಕೋಸ್ಕರವೇ ಹಸುನೂ ಬೇಕು ಆಮೇಲೆ ನಮ್ಮ ಜೀವ್ನಕ್ಕೂ ಬೇಕು ನಾವು ಡೈರಿಗೆ ಹಾಲು ಹಾಕ್ತೀವಿ ಡೈರಿಗೆ ಹಾಲು ಹಾಕ್ತೀವಿ ಹಾಲು ಹಾಕಿ ಹಾಲಾಕಿ ಮನೇಲಿ ಬೆಣ್ಣೆನೂ ಮಾಡ್ತೀವಿ ಕೆನೆ ತೆಗಿತೀವಿ ಕೆನೆಯಿಂದ ಬೆಣ್ಣೆ ಮಾಡ್ತೀವಿ ಬೆಣ್ಣೆಯಿಂದ ತುಪ್ಪ ಆಗುತ್ತೆ ಮನೆ ಜನ ಎಲ್ಲ ಉಪಯೋಗಿಸ್ತೀವಿ ಅದ್ರಲ್ಲಿ ಪೌಷ್ಟಿಕಾಂಶ ಇರುತ್ತೆ ಅದರಿಂದ ನಾವು ಮನೇಲಿ ಎಲ್ರಿಗೂ ಅದೇ ತುಪ್ಪನೇ ನಾವು ಮನೆಯಲ್ ಮಾಡಿದ ತುಪ್ಪನೇ ನಾವು ಉಪಯೋಗ್ಸೋದು ಇನ್ನೊಂದೇನಪ್ಪಾ ಅಂತಂದರೆ ಅದು ಅದು ಸಗಣಿ ಸಗಣೀನ ನಮ್ಮ ವ್ಯವ್ಸಾಯಕ್ಕೆ ಹಾಕ್ತೀವಿ ಗದ್ದೆಗೆ ಗದ್ದೆಗೆ ಹಾಕ್ಕೊತೀವಿ ಇನ್ನೊಂದು ಅದು ಬೆಳಗ್ಗೆ ಎದ್ದ ತಕ್ಷಣ ಅದು ಸಗಣಿಯೆಲ್ಲಾ ಅದು ಎತ್ತಿ ಕುಕ್ಕೆಗೆ ತುಂಬಿ ಅದನ್ನೆಲ್ಲಾ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಪೆನಾಯಿಲ್ ಹಾಕಿ ಕಸ ತಕ್ಕೊಂಡೋಗಿ ಆಚೆಗೆ ಹಾಕಿ ಹಾಲು ಕರೆದು ಎಲ್ಲ ಕೆಲ್ಸನೂ ನಾವೇ ಮಾಡ್ತೀವಿ ಅದರಿಂದ ನಮಗೆ ಹಸು ಅಂದರೆ ತುಂಬಾ ಇಷ್ಟ ಹಸು ನಮಗೆ ಮನೇಲಿ ನಾವೆಂಗೋ ನಮ್ಮ ಮಕ್ಕಳೆಂಗೋ ಅವನ್ನೂ ಅದೇ ರೀತಿ ನೋಡ್ಕೋತೀವಿ ಆಮೇಲೆ ಹಸು ಅಂದರೆ ನಮಗೆ ತುಂಬ ಇಷ್ಟ ಹಸುನೂ ಅಷ್ಟೇ ನಾವು ಚಿಕ್ಕದ್ರಿಂದ ಸಾಕಿರೋದರಿಂದ ಅದು ನಮ್ಮ ನಮ್ಮ ಜೊತೇಲೂ ಅದು ಅದೇ ರೀತಿ ಹೊಂದಿಕೊಂಡಿರುತ್ತೆ ಅದರಿಂದ ನಮಗೆ ಹಸು ಕಂಡರೆ ತುಂಬ ಇಷ್ಟ